ನಾವು ಮೈಸೂರಿಂದ ಬರ್ ಮಾತಾಡೋದು ರೀ ಗದಿಗಿಗೆ ಬರ್ಬೇಕು ಅಂತಂದು ಅನ್ಕೊಂಡೀವಿ ರೀ ಹಾಂ ಪಾಪ ಮಾಡೋದು ಗದಿಗಿನಲ್ಲಿ ಪ್ಲೇಸ್ಗಳು ತೋರಿಸ್ತೀರ ನೀವು ಹಾಂ ರೀ ಹಾಂ

ಆಮೇಲ್ ಲಾಡ್ಜ್ ಯಾವುದೆಲ್ಲ ಹಾಂ ರೀ ಲಾಡ್ಜ್ ಅವೆಲ್ಲ ಇದೆ ಅದು

ಹಾಂ ರೀ ನಮ್ಮ ಪ್ಯಾಮ್ಲಿ ಅವ್ರು ಕರ್ಕೊಂಡು ಬರ್ಬೋದಲ್ಲ ನೀವು ಎಲ್ಲಿರ್ತೀರ

ಈಗ ಹಾಂ ರೀ ಗದಿಗಿಗೆ ನಾವು ಹೆಂಗೆ ಬರ್ಬೋದು ಟ್ರೈನ್ಗೆ ಬರ್ತೀಯ ಹಾಂ ರೀ ಹಾಂ ರೀ ಹಾಂ ರೈಲ್ವೆಗೆ ಬಂದು

ಹಾಂ ಸರಿ ಹಾಗಾದರೆ ನಾವು ಬರ್ಬೋದು ಅಲ್ವ ಹಾಂ ಈ ಗದಗಿನಲ್ಲಿ ಬಿಂದ್ರಿ ಅಂತೆಲ್ಲ ಜ್ಯುದಿ ಅಂತಲ್ಲ ಅದು ಎಷ್ಟು ಟಿಕೇಟು ಅಲ್ಲಿ

ಹಾಂ ಅಲ್ಲಿ ಬರ್ಬೊದ ಬಂದ್ಮೇಲೆ ನೀವು ನಮ್ಗೆ ಕಾಲ್ ಮಾಡಲಾ ನಾ ಒಂದು ಆಟೋ ಎಲ್ಲ ಇರ್ತದೆ ಅಲ್ಲಿ